ನಮ್ಮ ಸಮುದಾಯದಲ್ಲಿ ಸಾಂಪ್ರದಾಯಿಕವಾಗಿ ನೃತ್ಯಕ್ಕೆ ಒಳ್ಳೆ ಬೆಲೆಯನ್ನು ಕೊಡುತ್ತಾರೆ ನೃತ್ಯದಿಂದ ಹಲವಾರು ಉಪಯೋಗಗಳಿದೆ ನಾವು ಬೇರೆ ಬೇರೆ ಕಡೆಯೆಲ್ಲ ಹೋದಲೆಲ್ಲ ನೃತ್ಯ ಮಾಡಿ ಅದರಿಂದ ಮೆಚ್ಚುಗೆ ಪಡೀಬಹುದು ಎಲ್ಲ ಎಲ್ಲರನ್ನು ಖುಷಿ ಪಡಿಸ್ಬೋದು ನೃತ್ಯ ಮಾಡೋದರಿಂದ ನೃತ್ಯದಿಂದ ಎಲ್ಲವೂ ಒಳ್ಳೆಯದನ್ನೇ ನಾವು ಪಡೀಬಹುದು